ನನ್ನ ಬಂದ್ಬಿಟ್ಟೂ ಎಂ ಐ ಫೋನ್ ಎಂ ಐ ಫೋನು ಯೂಝ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ತುಂಬ ಸೆನ್ಸಿಟಿವ್ ಮೊಬೈಲು ನಾವು ಟಿವಿ ಎಲ್ಲ ಈ ಮೊಬೈಲಲ್ಲೆ ಆಪ್ರೇಟ್ರ್ ಮಾಡ್ತೀವಿ ಸೆನ್ಸರ್ ಇದೆ ತುಂಬ ಚೆನ್ನಾಗಿದೆ ಇನ್ನು ಬ್ಯಾಟ್ರಿ ಪಿಕಪ್ಪು ಚೆನ್ನಾಗ್ ಬರ್ತದೆ ಫಾಸ್ಟ್ ಚಾರ್ಜ್ ಆಗ್ತದೆ ಮೊಬೈಲು ಕ್ಲ್ಯಾ ಕ್ಯಾಮ್ರ ಕ್ಲ್ಯಾರಿಟೀ ಮಸ್ತ್ ಇದೆ ಯಾವಾಗಾದರೂ ಹೊರ್ಗಡೆ ಹೋದಾಗಾ ಫೋಟೊ ಹಿಡಿಯೋದಕ್ಕೆ ನಾವು ನೇಚರ್ ಹಿಡಿಯೋದಕ್ಕೆ ಇಲ್ಲ ನಾವು ಟ್ರಿಪ್ ಹೋದಾಗ್ ಫೋಟೊ ಹಿಡಿಯೋದಕ್ಕೆ ತುಂಬ ಕಂಫರ್ಟೆಬಲ್ ಇದೆ ಮೊಬೈಲು ಅದೇ ರೀತಿ ವೀಡಿಯೊ ರೆಕಾರ್ಡಿಂಗು ತುಂಬ ಚೆನ್ನಾಗಿದೆ ಬ್ಯಾಕ್ ಕಾಮ್ರ ಚೆನ್ನಾಗ್ ವರ್ಕ್ ಆಗುತ್ತೇ ಫ್ರಂಟ್ ಕ್ಯಾಮ್ರಾ ಸೆಲ್ಫಿಗೆ ಮಾತ್ರಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇನ್ನು ಡಿಸ್ಪ್ಲೇ ಮೇಲೇ ಡಿಸ್ಪ್ಲೇ ಮೊಬೈಲ್ ಡಿಸ್ಪ್ಲೇ ಬಂದುಬಿಟ್ಟು ತುಂಬ ಕ್ಲ್ಯಾರಿಟಿಯಾಗಿ ಕಾಣಿಸುತ್ತೆ ಮೊಬೈಲು ಐ ಪ್ರೊಟೆಕ್ಷನ್ಸ್ ಆಪ್ಶನ್ನೂ ಇದೆ ಆಸ್ಪಾಟು ತುಂಬ ಚೆನ್ನಾಗೆ ಕನೆಕ್ಟ್ ಇದು ವರ್ಕ್ ಆಗುತ್ತೆ ವೈಫೈ ತುಂಬ ಫಾಸ್ಟ್ ಆಗಿ ಎಳೆಯುತ್ತೆ ತುಂಬ ಚೆನ್ನಾಗಿದೆ ಮೊಬೈಲು ಇನ್ನೂ ಮೊಬೈಲ್ ಒಳಗಡೆ ಇಂಟೀರಿಯಲ್ಸ್ ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆಪ್ಷನ್ನು ಮೊಬೈಲ್ ಯೂಝ್ ಮಾಡ್ತಾ ಇದ್ದರೆ ಇನ್ನೂ ಸ್ವಲ್ಪ ಹೊತ್ ಯೂಝ್ ಮಾಡೋಣ ಅನ್ನೋ ಫೀಲ್ ಇದೆ ಮೊಬೈಲಲ್ಲಿ ಎಷ್ಟೊತ್ತು ಯೂಝ್ ಮಾಡಿದರೂನೂ ಮೊಬೈಲು ಆ್ಯಂಗ್ ಆಗೋಲ್ಲ ಆ್ಯಂಗ್ ಆಗೋಲ್ಲ ಮೊಬೈಲು ಗೇಮಿಂಗ್ ಆಪ್ಷನ್ ಚೆನ್ನಾಗಿದೇ ಇನ್ನೂ ಇದರಲ್ಲೀ ಆ್ಯಪ್ಗಳು ತುಂಬ ಚೆನ್ನಾಗಿ ಫಾಸ್ಟಾಗಿ ಡೌನ್ಲೋಡ್ ಆಗ್ತಾವೆ ತುಂಬ ಚೆನ್ನಾಗ್ ವರ್ಕ್ ಆಗುತ್ತೆ ಫ್ರೀ ಸ್ಪೇಸ್ ಇದೆ ಮೊಬೈಲಲ್ಲಿ ಮೊಬೈಲೂ ನಾ ಬುಕ್ ಗಿಫ್ಟ್ ಆ ಬುಕ್ಕೇ ಗಿಫ್ಟ್ ಅಂತಂದರೆ ಹಾಂ ನಮ್ಮ ಮಿಸ್ಸೆಸ್ ಅವರು ಆ ಗಿಫ್ಟ್ ಕೊಡಿಸಿದ್ರು ಹಬ್ಬಕ್ಕೆ ಒಂದು ಗಣೇಶ ಹಬ್ಬಕ್ಕೆ ಗಣೇಶ ಹಬ್ಬಕ್ಕೆ ಆಫರ್ ಬಂದಾಗ ತುಂಬ ಚೆನ್ನಾಗಿದೆ ಮೊಬೈಲು ತುಂಬ ಕಂಫರ್ಟಬಲ್ ಆಗಿದೆ ಚಾರ್ಜ್ ಆದರೂ ತುಂಬ ಬೇಗ ಆಗ್ತದೆ ಫಿಂಗರ್ ಪ್ರಿಂಟ್ ಆಪ್ಷನ್ ಇದೆ ಫಿಂಗರ್ ಪ್ರಿಂಟ್ ಆಪ್ಷನ್ನು ಮತ್ತೆ ಪ್ಯಾಟ್ರನ್ ಆಪ್ಷನ್ ಇದೆ ಮತ್ತೆ ಪ್ರೆಂಟೂ ಕ್ಯಾಮ್ರ ಪ್ರೆಂಟೂ ಐ ಲಾಕ್ ಆಪ್ಷನ್ನು ಇದೆ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗ್ ವರ್ಕ್ ಆಗುತ್ತೆ